ನಾವು ಕೆ ಎಸ್ ಆರ್ ಟಿ ಸಿ ಉದ್ಯೋಗಿ ಮೆಕ್ಯಾನಿಕ್ ಅಂತ ಮೂವತ್ತೊಂದು ವರ್ಷ ಸರ್ವಿಸು ನಮ್ಮದು ಕೆ ಎಸ್ ಆರ್ ಟಿ ಸಿ ಒಳಗೆ ಇಂಜನ್ ಬಗ್ಗೆ ನಾವು ಕೆ ಎಮ್ ಪಿ ಎಲ್ ಮಾಡ್ತಿದ್ವಿ ಕೆ ಎಮ್ ಪಿ ಎಲ್ ಅಂದ್ರೆ ಇಂಜನ್ ಚೇನ್ ಮಾಡೋದು ಎಫ್ ಐ ಪಿ ಚೇನ್ ಮಾಡೋದು ಆಟೋ ಮೇಜರ್ಸು ಫ್ಯುಲ್ ಕಟ್ಅಪ್ಪು ಡೀಜೆಲು ಅಥವಾ ಇದರ ಬಗ್ಗೆ ಎಲ್ಲ ಮಾಹಿತಿ ಉಂಟು ಅದರ ಬಗ್ಗೆ ಮಾಡ್ತಿದ್ವಿ ಇಂಜನ್ ಚೇನ್ ಮಾಡಿ ರೀಕಂಡೀಷನ್ ಮಾಡಿಕೊಡ್ತಿದ್ವಿ ಟಾಪ್ ವರ್ಲಿಂಗ್ ಮಾಡಿ ಮತ್ತು ಎಫ್ ಐ ಪಿ ರೀಕಂಡಿಷನೆಲ್ಲ ಅಲ್ಲಿ ವರ್ಷಾಪಿಗೆ ಕಳ್ಸ್ತಿದ್ವ್ ನಾವು ಹುಬ್ಬಳ್ಳಿ ವರ್ಷಾಪಿಗೆ ನಾವು ಅದರಿಂದ ಫ್ಯುಲ್ ಕಟ್ಅಪ್ಪು ಮಾಡಿ ಓಕೆ ಕೊಡ್ತಿದ್ವಿ ಕಿಲೋಮೀಟ್ರು ಬರೋ ಹಂಗೆ ಮಾಡಿಕೊಂಡು ಆಟೋ ಮೇಜರ್ ಚೇನ್ ಮಾಡ್ತಿದ್ವಿ ಮೂವತ್ತು ಸಾವಿರ ಇಪ್ಪತ್ತು ಸಾವಿರ ಹಿಂಗೆ ಅದ್ರ ಎವ್ರೇಜ್ ಕೊಡೋ ಹಂಗೆ ಮಾಡ್ತಿದ್ವಿ ನಾವು ಅದ್ರ ಫ್ಯುಲ್ ಕಟ್ಅಪ್ಪು ಮತ್ತು ವಾಲ್ ಸೆಟಿಂಗು ಇನ್ನಿತರ ಯಾವುದೇ ಏರ್ ಕ್ಲೀನರ್ ಕ್ಲೀನಿಂಗು ಏರ್ ಪ್ರೆಷರ್ ಚೆಕ್ ಮಾಡಿ ವೀಕ್ಲಿಗೊಮ್ಮೆ ಗಾಡಿ ಸರ್ಯಾಗಿ ಉರುಳೋ ಹಂಗೆ ಮಾಡಿಕೊಡ್ತಿದ್ವಿ ನಾವು ಅದ್ರ ಬಗ್ಗೆ ನೆಟ್ ಕಾಂಪ್ರೆಷನ್ ಬರೋ ಹಂಗೆ ಮಾಡಿ ಮಾಡಿಕೊಡ್ತಿದ್ವಿ ಅದ್ರ ಬಗ್ಗೆ ಅದ್ರ ಬಗ್ಗೆ ನಮಗೆ ಜಾಸ್ತಿ ಹವ್ಯಾಸ ಉಂಟು ಕೆ ಎಸ್ ಆರ್ ಟಿ ಸಿ ಒಳಗೆ ಗದಗದ ಒಳಗೆ ಇಪ್ಪತ್ತು ವರ್ಷ ಮಾಡಿ ಇಲ್ಲೇ ಬಟಿಗೆಟ್ಪುರ್ದಾಗೆ ಮೂವತ್ತೊಂದು ವರ್ಷ ಮಾಡಿದ್ದೀವಿ ಇಂಜನ್ ಬಗ್ಗೆ ನಮಗೆ ಭಾಳ ಇಂಟ್ರೆಸ್ಟಿಂಗ್ ಅದು ಮಾಡೋ ಒಳಗೆ ಕೆ ಎಸ್ ಆರ್ ಟಿ ಸಿ ನೌಕರರಾಗಿದ್ದು ಆಟೋ ಮೀಜರು ವಾಲ್ ಸ್ಟೇ ಎಲ್ಲ ಮಾಡ್ತಾಯಿದ್ವಿ ನಾವು ಅದ್ರೊಳಗೆ ಮತ್ತು ಕೂಲಂಟ್ ಚೇನ್ ಮಾಡೋದು ರೇಟ್ರ್ ಚೇನ್ ಮಾಡೋದು ಏರ್ ಪೈಪ್ ಚೇನ್ ಮಾಡೋದು ಎಲ್ಲ ಇದು ಮಾಡ್ತಿದ್ವಿ ಅಲ್ಲಿ ಪಂಪು ವಾಟ್ರ್ ಬಾಡಿ ಇಂಜನ್ ಬಗ್ಗೆ ಏನು ಸಂಬಂಧ ಇದ್ದಿದ್ದು ಎಲ್ಲ ನಾವು ಮಾಡ್ತನೇ ಇರ್ತಿದ್ದೋ ಅದ್ರ ಒಳಗೆ ರೀ ಎಲ್ಲ ಏರ್ ಫಿಲ್ಟ್ರ ಒಂದು ಲಕ್ಷ ಇಪ್ಪತ್ತು ಸಾವಿರ ಬಿಗ್ಗು ಸ್ಮಾಲು ಇರ್ತಿತ್ತು ಅದ್ರೊಳಗೇ ಬಿಗ್ಗು ಸ್ಮಾಲು ಕಿಲೋಮೀಟ್ರು ಮೇಲೆ ಮಾಡ್ಕೊಳ್ತ ಹೋಗ್ತಿದ್ವಿ ಅದರೊಳಗೆ ಏರ್ ಫಿಲ್ಟ್ರು ಡ್ರೈ ಏರ್ ಫಿಲ್ಟ್ರು ಬರ್ತವೆ ಯೂಸ್ ಎಂಡ್ ತ್ರು ಆಯಿಲ್ ಚೇನ್ ಮಾಡ್ತಿದ್ವಿ ಆಯಿಲ್ ಅದು ಫಿಲ್ಟ್ರು ಯೂಸ್ ಎಂಡ್ ತ್ರೋ ಆಯಿಲ್ ಫಿಲ್ಟ್ರು ಏನು ಮಾಡ್ತಿದ್ವಿ ಕ್ಲೀನು ಇಂಜನ್ ಸೌಂಡ್ ಕ್ಲಿಯರ್ ಇದ್ರೆ ನೋಡಿ ಟ್ಯೂನ್ಅಪ್ ಮಾಡ್ತಿದ್ವಿ ಮತ್ತು ಆ ಟೆಸ್ಟ್ಗೆ ಹೋಗ್ ಬರ್ತಿದ್ವಿ ಬ್ರೆಕ್ ಕಂಡೀಶನ್ ಇದೆನೋ ಏನು ಇಲ್ವೋ ಬ್ರೆಕ್ ಜಾಮ್ ಇದ್ರೆ ಮತ್ತೆ ಬ್ರೆಕ್ ಫ್ರೀ ಮಾಡಿ ಲೈನ್ ಮೇಲೆ ಕೊಡ್ತಿದ್ವಿ ಕಂಡೀಶನ್ ಒಳಗೆ ಗೇರು ಮತ್ತು ಕ್ಲಚ್ ರೀಡಿಂಗು ಏನು ಜಾಸ್ತಿ ಇದು ಆಗ್ಲಾರ್ದಂಗೆ ಮಾಡಿ ಕೊಡ್ತೀವಿ ಕ್ಲಚ್ಚು ಸ್ಲಿಪ್ ಆಗ್ತಂದ್ರೆ ಇಂಜನ್ ರೈಸ್ ಅಕ್ಕತಿ ಇಂಜಿನ್ ರೈಸಾದ್ರೆ ಡೀಸೆಲ್ ಕಂಜುಮೇಷನ್ ಬರುವುದಿಲ್ಲ ಆ ಥರ ನಾವು ಒಳ್ಳೆಯ ಕಂಡೀಷನ್ ಮಾಡಿ ಕ್ಲಚ್ ಪೇಟ್ ತೆಗೆದ್ವಿ ಎಲ್ಲ ಬೇರೆ ಕ್ಲಚ್ ಪೇಟ್ ಈ ಆರ್ ಸಿ ಕ್ಲಚ್ ಪೇಟ್ ಹಾಕಿಸಿ ರನ್ಯು ಮಾಡಿ ಓಕೆ ಕೊಡ್ತೀವಿ ಒಳ್ಳೆಯ ಸ್ಪೀಡ್ ಕಟ್ಅಪ್ ಮಾಡ್ತಿದ್ವಿ ಮತ್ತು ಸ್ಪೀಡಾ ಲಿಮಿಟ ಎಪ್ಪತ್ತು ಎಪ್ಪತ್ತೈದು ಇಡ್ತಿದ್ವಿ ಮತ್ತು ಈ ಲಾಂಗ್ ರೂಟ್ ಇದ್ದಿದ್ದು ಘಾಟ್ ಸೆಕ್ಷನ್ ಹೋಗುವುವೆಲ್ಲ ಎಂಬತ್ತರ ಮಟ್ಟ ಇಡ್ತಿದ್ವಿ ಇವು ನಾರ್ಮಲ್ ಇಲ್ಲೇ ಲೋಕಲ್ ಅಡ್ಡಾಡುವುದು ಅರುವತ್ತೈದರಿಂದ ಎಪ್ಪತ್ತು ಇಡ್ತಿದ್ವಿ ಸ್ಪೀಡ್ ಲಾಕ್ ಮಾಡ್ತಿದ್ವಿ ಅದುನ್ನ ಎಲ್ಲರೂ ಮತ್ತೆ ಆ ಸ್ಮೋಕ್ ಟೆಸ್ಟ್ ಮಾಡ್ತಿದ್ವಿ ಸ್ಮೋಕ್ ಟೆಸ್ಟು ಮಂತ್ಲಿಗೊಮ್ಮೆ ಆ ಸ್ಮೋಕ್ ಟೆಸ್ಟ್ ಮಾಡ್ತಿದ್ವಿ ಎಲ್ಲ ವಾಹನಗಳನ್ನು ಸ್ಮೋಕ್ ಟೆಟ್ ಕಾರ್ಬನ್ ಬರ್ದಂಗೆ ನೋಡಿ ಯಾವುದು ಜಾಸ್ತಿ ಕಾರ್ಬನ್ ಬರ್ತಿದ್ದು ಮತ್ತು ಅದನ್ನೆಲ್ಲ ಆಟೋ ಮೇಜರ್ ಚೇನ್ ಮಾಡೋದು ಪಂಪ್ ಚೇಂಜ್ ಮಾಡೋದು ಮತ್ತು ಅಥ್ವಾ ರಿಂಗ್ ಗಿಂಗ ಹೋಗಿದ್ರೆ ಜಾಸ್ತಿ ರಿಂಗ್ ಹಾಕಿ ಟಾಪ್ ಫೋರಲ್ಲಿ ಮಾಡ್ತಿದ್ದರು ಅದು ಎಲ್ಲ ಅದು ವೆಹ್ಕಲ್ಲಿಗೇನು ಸಂಬಂಧಪಟ್ಟಿದ್ದು ನಾವು ಮಾಡ್ಕೊಡ್ತೀವಿ ಆದ್ರೆ ಜಾಸ್ತಿ ನಮಗೆ ಹವ್ಯಾಸ ಇರೋದು ಇಂಜನ್ ಬಗ್ಗೆ ಇಂಜನು ಇಂಜನ್ ಮಾಡ್ತಿದ್ದರು ಇಲ್ಲಿ ಇಲ್ಲಾಂದ್ರೆ ನಮಗು ಹುಬ್ಬಳ್ಳಿಗೆ ಕಳಿಸ್ಕೊಡ್ತಿದ್ರು ಅಲ್ಲಿ ಚೇನ್ ಮಾಡ್ಸ್ಕೊಂಬರ್ತಿದ್ವಿ ಅಲ್ಲಿ ಅದರ ಬಗ್ಗೆ ತರಬೇತಿ ಕೊಡ್ತಿದ್ದರು ಗದಗ ವರ್ಷಾಪು ಹಾಗೇ ಗದಗ ವರ್ಷಾಪ್ ಇಲ್ಲಾಂದ್ರೆ ಹುಬ್ಬಳ್ಳಿ ವರ್ಕ್ಶಾಪುಗೋಗಿ ಅಲ್ಲೇ ಇಂಜನ್ ಬಗ್ಗೆ ಮಾಹಿತಿ ಕೇಳ್ಕೊಂಡು ಎಲ್ಲ ಕ್ಲೇರ್ ಮಾಡ್ಕೊಂಡು ಬರ್ತಿದ್ವಿ ಯಾವ ಥರ ನೀವು ಇಂಜನ್ನೂ ಕಂಡೀಷನು ಕೊಡ್ಬೇಕು ಇಷ್ಟು ಕಿಲೋಮಿಟ್ರಿಗೆ ಇಷ್ಟಿಲ್ಲ ಅಂತ ಮತ್ತು ವಾಲು ರಾಕರ್ ಗ್ರಾಂಡಿಗೆ ಒಂದು ವೇಳೆ ಇಂಜನ್ ಸೌಂಡ್ ಬರಕತ್ತಾರ ರಾಕರ್ ತೂತು ಬಿದ್ದಿವೆ ಜಾಸ್ತಿ ಸವ್ಕಳಿಯಾಗಿ ಅದು ಕಟ್ ಕಟ್ ಕಟ್ ಸೌಂಡ್ ಬರೋದುಕ ಅದಕ್ಕೆ ಗ್ರಾಂಡಿಂಗೆ ಹಿಡ್ದು ವಾಲ್ ಸೆಟಿಂಗ್ ಮಾಡಿ ಒಳ್ಳೆಯ ಟ್ಯೂನ್ಅಪ್ ಬರೋ ಹಂಗೆ ಮಾಡ್ಕೊಡ್ತೀವಿ ಸ್ಮೂತ್ ಇಂಜನ್ ಬರೋ ಹಂಗೆ ಎಲ್ಲ ಥರ ಇಂಜನ್ ಯೂರೋ ಟೂ ಯೂರೋ ಟೂ ಇದ್ದಾಗ ನಾವು ಇದ್ದಿದ್ದು ನೋಡಿರಿ ಯೂರೋ ಈಗ ಯೂರೋ ಫೈಯ್ ಬಂದಿದೆ ಈಗೆಲ್ಲ ನಾವು ಯೂರೋ ಟೂ ಇದ್ರ್ ಒಳಗೆ ನಾವು ಮಾಡ್ದ್ವಿ ಬಿ ಎಸ್ದೆಲ್ಲ ಲೈಲ್ಯಾಂಡ್ ಮಾಡ್ತಿದ್ವಿ ಲೈಲ್ಯಾಂಡು ಗಾಡಿ ಟಾಟಾ ಲೈಲ್ಯಾಂಡು ಮತ್ತು ಆ ಸ್ವರಾಜ್ ಮಾಡ್ತಿದ್ದರು ಮಿನಿ ಗಾಡಿ ಸ್ವರಾಜ್ ಅದು ಅದರ ಬಗ್ಗೆ ಮಾಹಿತಿ ನಮಗ್ ಅದರ ಬಗ್ಗೆ ಟ್ರೈನಿಂಗ್ ಹೋಗಿದ್ವಿ ಸ್ವರಾಜ್ ಮಡುದ ಟ್ರೈನಿಂಗ್ ಅದ್ರ ಬಗ್ಗೆ ಮಿನಿ ಅದು ಇಂಜನ್ನದ್ದು ಯಾ ಅದ್ರ ಬಗ್ಗೆ ಮಾಹಿತಿ ಇತ್ತು ಇದೇ ಥರವೇ ಅದು ಅದ್ರದ್ದೇ ಆದಂಥ ಒಂದು ಸಿಸ್ಟಿಮ್ ಇತ್ತು ಸ್ವರಾಜ್ ಮಾಡ ಅದರ ಬಗ್ಗೆ ಮಾಡ್ಕೊಳ್ತ ಹೊಗ್ತಿದ್ವಿ ನಾವು ಎಲ್ಲ ಮಾಡಿ ಅದ್ರದ್ದು ಸ್ಮೋಕ್ ಟೆಸ್ಟ್ ಮಾಡ್ತಿದ್ವಿ ಅದ್ರದ್ದು ಸ್ಮೋಕ್ ಟೆಸ್ಟು ಲೈಲ್ಯಾಂಡ್ ಗಾಡಿದು ಸ್ಮೋಕ್ ಟೆಸ್ಟು ಎವ್ರೇಜ್ ಅದು ಬರುವರ್ಗೂ ಸ್ಮೋಕ್ ಟೆಸ್ಟ್ ಮಾಡಿ ಇಂಜನ್ ಟ್ಯೂನ್ಅಪ್ ಮಾಡಿ ಕೊಡ್ಬೇಕ್ ಕಾರ್ಬನ್ ಬರ್ದಂಗೆ ಅದು ಅದ್ರದ್ದು ಇದ್ರ ಬಗ್ಗೆ ಇಂಜನ್ ಬಗ್ಗೆ ಪಂಜಾಬ್ಗೆ ಹೋಗಿದ್ದರು ಪಂಜಾಬ್ಗೆ ಹೋಗಿ ಟ್ರೈನಿಂಗ್ ತೊಗೊಬಂದು ಸ್ವರಾಜ್ ಮಾಡ್ಲಾಗೆ ಮಾಡಿದ್ದಾಯಿತು ನಮ್ಮದು ಅದರ ಬಗ್ಗೆ ಪಕ್ಕಾ ಮಾಹಿತಿಯಿತ್ತು ನಾವು ಒಳ್ಳೆಯ ಕೆಲಸಗಾರ ಆಗಿ ಮಾಡಿ ಸಂಸ್ಥೆಗ್ ಇನ್ನಿತರ ಯಾವುದೇ ಇದು ಅಗ್ಲಾರ್ದಾಗೆ ಒಳ್ಳೆಯ ಈಗ ಗುಡ್ ಕಂಡೀಷನ್ದಾಗೆ ಇಂಜನ್ಗ್ ನಡಿವಂಗೆ ಮಾಡಿ ಒಳ್ಳೆಯ ಇದರಿಂದ ಕಾರ್ಯಪ್ರವೃತ್ತಾಗಿ ನಾವು ರಿಟೈರ್ಡ್ ಆಗಿದ್ದೀವಿ ರಿಟೈರ್ಡ್ ಎಂಪ್ಲಾಯ್ ಈಗ ನಾವು ಈಗ ಆದರೂ ನಾವು ಹವ್ಯಾಸ ಇದು ಅದರೊಳಗೆ ಇಲ್ಲಿ ಹೊರಗಡೆ ಎಲ್ಲಾರೂ ಇದ್ರೂ ಅದರ ಬಗ್ಗೆ ಇಂಜನ್ ಬಗ್ಗೆ ಮಾಹಿತಿ ತಿಳ್ಕೊಂಡು ಈಗ ಬಿ ಯಸ್ ಫೋರ್ ಸಿಕ್ಸ್ ಬಂದಿದ್ದಾರೆ ಈಗ ಅವಾಗೆಲ್ಲ ಬಿ ಯಸ್ ತರ್ಡ್ ವರೆಗಿ ಇತ್ತು ಈಗ ಇದರ ಬಗ್ಗೆ ನಮ್ಗೆ ಅಷ್ಟು ಆಯ್ಕೆಗಳು ಹೊಸ ಇಂಜನ್ ಬಗ್ಗೆ ಅದರ ಬಗ್ಗೆ ಮಾತ್ರ ಪಕ್ಕಾ ಆಗಿ ಇಂಜನ್ ಕೆಲ್ಸದ ಬಗ್ಗೆ ಒಳ್ಳೆಯ ನಮ್ಮ ಇದರಿಂದ ನಮ್ಮ ಕೆ ಎಂ ಪಿ ಎಲ್ ಗ್ಯಾಂಗ್ನಿಂದ ಒಳ್ಳೆಯ ಕೆಲಸ ಮಾಡ್ಕೊಳ್ತ ಬಂದಿದ್ದು ಐತೆ ಅದರೊಳಗೆ ಹ್ಞೂ ಪಕ್ಕಾ ಮಾಹಿತಿ ಟಾಟಾ ಇಂಜ್ ಟಾಟಾ ಇಂಜನ ಸ್ವರಾಜ್ ಮಜುಡ ಮತ್ತು ಲೈಲ್ಯಾಂಡ್ ಇದರ ಬಗ್ಗೆ ಮೂರು ಗಾಡಿ ವೆಯ್ಕಲ್ ನಾವು ಇಂಜನ್ ಎಲ್ಲ ಮೇಯ್ನ್ಟೇನ್ ಮಾಡ್ತಿದ್ದೆವು ರೀಕಂಡೀಷನ್ ಮಾಡಿ ಹಾಕುವುದು ಆ ಸ್ವರಾಜ್ ಮಡ ಎಲ್ಲ ರಿಕ ಟಾಪ್ ವರ್ಲಿಂಗ್ ಅಷ್ಟೇ ಮಾಡ್ತಿದ್ದೆವು ಉಳ್ದಿದ್ದು ಏನೂ ಮಾಡಕ್ಕೆ ಆಗಿದ್ದಿಲ್ಲ ಅದ್ರ ಇಂಜನ್ ಸಲ್ವಾಗಿ ಉಳಿದಿದ್ದೆಲ್ಲ ಬಿ ಎಸ್ ತರ್ಡು ಲೈಲ್ಯಾಂಡು ನಾವು ಇಲ್ಲೇ ಕನೆಕ್ಟಿಂಗು ಪಿಸ್ಟನ್ನು ರಿಂಗ್ ಎ ಸಿ ಎಲ್ಲ ಚೇನ್ ಮಾಡಿಕೊಡ್ತಿದ್ವಿ ಅದನ್ನೆಲ್ಲ ಏನಾರೂ ಮಿಷನ್ ಡ್ಯಾಮೇಜಾಗಿದ್ರೆ ಹುಬ್ಬಳ್ಳಿ ವರ್ಕ್ಶಾಪಿಗೋಗಿ ತೊಗೊಂಡು ಬಂದು ಅದನ್ನು ಮ್ಯಾರೇಜ್ಮೆಂಟ್ ತೊಗೊಂಡು ಸರಿಯಾಗಿ ರಿಂಗ್ ಹಾಕಿ ಟಾಪ್ ವರ್ಲಿಂಗ್ ಮಾಡಿ ಓಕೆ ಕೊಡ್ತಿದ್ರು ಆಯಿಲೆಲ್ಲ ಚೇನ್ ಮಾಡಿ ಆಯಿಲ್ ಫಿಲ್ಟ್ರು ಎಲ್ಲ ಚೇನ್ ಮಾಡ್ತಿದ್ದರು ಅದರ ಬಗ್ಗೆ ಅದನ್ನ ಹದಿನಾರು ಲೀಟ್ರು ಆಯಿಲ್ ಹಾಕಿ ಹೊಸ ಫಿಲ್ಟ್ರು ಹಾಕಿ ಎಲ್ಲ ಚೇನ್ ಮಾಡಿ ಕೊಡ್ತಿದ್ವಿ ನಾವು ಅವರಿಗೆ ಅದು ಬಿ ಎಸ್ ತರ್ಡು ಆರು ಆರು ಹತ್ತು ಆರುವರೆ ಮಟ್ಟ ಕೆ ಎಮ್ ಪಿ ಎಲ್ ಬರ್ತಿತ್ ಅದು ಒಳ್ಳೆಯ ಗುಡ್ ಕಂಡೀಷನ್ ಬಿ ಎಸ್ ತರ್ಡು ಲೈಲ್ಯಾಂಡ್ ಗಾಡಿ ಒಳ್ಳೆಯ ಗುಡ್ಡ ಇಂಜನ್ನು ಅಷ್ಟೇ ತಾಕತ್ತು ಇದಾವೆ ರೀ ಗಾಡಿಯೂ ಅಷ್ಟೇ ಹಾಂ ಒಳ್ಳೆಯ ಗಂಡು ಗಾಡಿಯೇ ಅದು ಇದು ಯೂರೊ ಟೂ ಟಾಟಾ ಇಂಜನ್ ರೀ ಅದು ಆದ್ರೆ ಅದರಷ್ಟು ತಾಕತ್ತಾಗಿ ಇಲ್ಲ ಇದು ತಾಕತ್ತು ಕಮ್ಮಿ ಇದೆ ಅದರ ಪವರೇ ಬೇರೆ ಇದ್ರ ಪವರೇ ಲೈಲ್ಯಾಂಡ್ ಒಳ್ಳೆಯ ಗುಡ್ ಕಂಡೀಷನ್ ನಮ್ಮ ಕೆ ಎಸ್ ಆರ್ ಟಿ ಸಿ ಇರತಕ್ಕಂಥ ಬೇಕಾರೆ ರಫ್ ಆ್ಯಂಡ್ ಟಫ್ ಹೊಡ್ದ್ರೂ ಅದು ನಡೆಯಂಥ ಗಾಡಿ ಬಿ ಎಸ್ ತರ್ಡು ಓಕೆ ಗಾಡಿ ಇದು ಟಾಟಾದ್ದೇ ಬೇರೆ ಅದರ್ದೇ ಬೇರೆ ಇದು ಟಾಟಾ ಕಮಿಸ್ ಇಂಜನ್ ಅಲ್ಲ ಹಿಂಗಾಗ್ ಸಲ್ಪ ತಾಕತ್ತು ಕಮ್ಮಿ ಆದ್ರೆ ಬಿ ಎಸ್ ತರ್ಡು ಒಳ್ಳೆಯ ಗುಡ್ ವೆಹಿಕಲ್ ನಮಗೆ ನಾವು ಕೆಲಸ ಮಾಡ್ಬೇಕಾರ್ ಒಂದು ಸಲ ಇದನ್ನು ಮಾಡಿದ್ರೆ ಕೂಲೆಂಟ್ ಚೇನ್ ಮಾಡಿದರೆ ಮೂರು ಲಕ್ಷ ಒಂದು ಇಪ್ಪತ್ತು ಹೀಗೆಲ್ಲ ಆಯಿಲು ಫ್ ಫಿಫ್ಟಿ ಫಿಫ್ಟಿ ಫಿಫ್ಟಿ ಕೂಲೆಂಟ್ ಆಯ್ಲು ಫಿಫ್ಟಿ ನೀರು ಎರಡೂ ಹಾಕಿ ಓವರ್ಹೀಟ್ ಆಗ್ಲಾರ್ದಂಗೆ ಜಾಸ್ತಿ ಕೂಲೆಂಟ್ ಹಾಕ್ದ ಮೇಲಿಂದ ಮೇಲೆ ಏರ್ ಫಿಲ್ಟ್ರು ಕ್ಲೀನ್ ಮಾಡೋದು ಏರ್ ಚೆಕಪ್ ಮಾಡೋದು ಎಲ್ಲ ಮೇಲಿಂದ ಮೇಲೆ ಮಾಡ್ಕೊಳ್ತ ಇರ್ತಿದ್ದೆ ಅದ್ರ ಬಗ್ಗೆ ಒಳ್ಳೆಯ ಹವ್ಯಾಸ ಉಂಟು ನಮಗೆ ಮತ್ತು ಇನ್ನಿತರ ನಮ್ಮ ಮೇಲೆ ಇಂಚಾರ್ಜ್ಗಳು ಇದ್ದರು ಇಂಚಾರ್ಜ್ ಯಾವ ಥರ ಇತ್ತು ಗೈಡೆನ್ಸ್ ಹಾಕಿ ಒಂದು ಚಾರ್ಟ್ ಮಾಡಿ ಕೊಡ್ತಿದ್ರು ಇಂಥ ವೆಯ್ಕಲ್ ಇಂಥ ಕಿಲೋಮೀಟ್ರ್ ಹೋದರೆ ಇದನ್ನು ಸರಿಯಾಗಿ ಟ್ಯೂನ್ಅಪ್ ಮಾಡಿರಿ ಅಂತ ಅದು ಮತ್ತು ಕಾರ್ಬನ್ ಜಾಸ್ತಿ ಬಂದಿದ್ದು ಅವ್ರು ರಿಪೋರ್ಟ್ ಕೊಡ್ತಿದ್ದರು ಮಂತ್ಲಿ ಮಂತ್ಲಿ ಒಂದು ರಿಪೋರ್ಟ ಒಂದು ಗಾಡಿಗೆ ಎರಡು ಮೂರು ತಾಸು ಬೇಕಾಗ್ತತ್ ರೀ ಅದನ್ನೆಲ್ಲ ಚೇನ್ ಮಾಡಿ ಟ್ಯೂನ್ಅಪ್ ಮಾಡಿ ಕೊಡ್ಬೇಕಾದ್ರ್ ಒಂದು ವೆಹ್ಕಲ್ಲಿಗೆ ದಿವಸ ಗಾಡಿ ಶಾರ್ಟೇಜ್ ಇದ್ದದ್ಕೆ ನಾವು ನೋಡಿ ಲಿಮಿಟಿನ ಮೇಲೆ ಒಂದು ಗಾಡಿ ದಿವ್ಸಕ್ಕೆ ಎರಡು ಗಾಡಿ ಮಾಡ್ತಿದ್ವಿ ನಮ್ಮದು ಎಂಟು ತಾಸಿನ ಕೆಲಸ್ದೊಳಗೆ ಆರು ತಾಸು ಕೆಲಸ ಮಾಡ್ತಿದ್ದರು ನಾವು ಒಂದು ತಾಸು ರೆಸ್ಟ್ ಹೋಕ್ತಿತ್ತು ಒಂದು ಅರ್ಧ ತಾಸು ಚಹಾ ಸಂಜೆಕಲ ಅರ್ಧ ತಾಸು ಹೀಗೆಲ್ಲ ಇಂಜನ್ ಕೆಲಸ ಮಾಡಿ ಒಳ್ಳೆಯ ಗುಡ್ ವರ್ಕರ್ ಅಂತ ನಾವು ಅದ್ರೊಳಗೆ ಸರ್ಟಿಫಿಕ್ಟ್ ತೊಗೊಂಡಿದ್ದೂ ಐತಿ ಇಂಜನ್ ಒಳಗೆ ಒಳ್ಳೆಯ ಗುಡ್ಡೊ ಒಳ್ಳೆಯ ವರ್ಕರ್ ಗುಡ್ ವರ್ಕರ್ ಅಂತ ಅಟೆನ್ಸು ಒ ಒಳ್ಳೆಯ ಕೆಲಸ ಮಾಡಿ ಬಂದಿದ್ದು ರಿಟೈರ್ಡ್ ಆಗಿದ್ವಿ ನಾವೀಗ ಇನ್ನು ಈಗೆಲ್ಲ ಹೊಸ ಇಂಜನು ಬಂದ ಬಗ್ಗೆ ನಮ್ಗೆ ಅಷ್ಟು ಮಾಹಿತಿ ಇಲ್ಲ ಅವಾಗಿಂದ್ ಮಾತ್ರ ನಾವು ಅಷ್ಟು ಕಂಡೀಷನಾಗಿ ಗುಡ್ ಕಂಡೀಷನ್ ಮಾಡಿ ಒಳ್ಳೆಯ ವರ್ಕರ್ ಅಂತ ಹೆಸ್ರು ಪಡೆದಿದ್ದು ಐತೆ ಅವಾಗ ಒಳ್ಳೆಯ ಒಳ್ಳೆಯ ಗಾಡಿಗಳು ಬಿ ಎಸ್ ತರ್ಡ್ ಈಗೆಲ್ಲ ಬಿ ಎಸ್ ತರ್ಡ್ ಇಲ್ಲ ಬಿಡ್ರಿ ಈಗೆಲ್ಲ ಬಿ ಎಸ್ ಫೈವು ಬಿ ಎಸ್ ಸಿಕ್ಸ್ ಹಿಂಗೆ ಅಂದರೆ ಅದರ ಬಗ್ಗೆ ನನ್ಗೆ ಅಷ್ಟು ಮಾಹಿತಿಯಿಲ್ಲ ಮೊದ್ಲಾಗಿಂದು ಒಳ್ಳೆಯ ಗುಡ್ ಕಂಡೀಷನ್ ಒಳಗೆ ನಾವು ಒಳ್ಳೆಯ ಕೆಲಸ ಮಾಡಿ ಬಂದಿದ್ದು ರೀ ಹೌದು ನಮ್ಮ ಮೇಲೆ ಇಂಚಾರ್ಜ್ಗಳು ಇದ್ದರು ಡಿಪೋ ಮೇಜರ್ ಇದ್ದರು ಅವ್ರು ಯಾವ ಥರ ಗೈಡೆನ್ಸ್ ಹಾಕಿ ಕೊಡ್ತಿದ್ರು ಆ ಥರ ನಾವು ಓಕೆ ಮಾಡಿದ್ವಿ ನಮಗ ಹಂಗೆ ಜಾಸ್ತಿ ಕಾರ್ಬನ್ನು ಚೆಕ್ ಮಾಡ್ಬೇಕಾರ್ ಕಾರ್ಬನ್ ಬಂದ್ರೆ ನಾವೇ ಸ್ವತಃ ತೊಗೊಂಡೋಗಿ ನಿಂತು ಆಟೋ ಮೇಜರ್ ಚೇನ್ ಮಾಡಿ ಕೊಡ್ತಿದ್ವಿ ಆಟೋ ಮೇಜರ್ ಚೇನ್ ಇಲ್ಲ ಆಮೇಲೆ ಪಂಪ್ ಚೇನ್ ಮಾಡ್ತಿದ್ವಿ ಪಂಪ್ ಇಲ್ಲ ಆಮೇಲೆ ಟಾಪ್ ವರ್ಲಿಂಗ್ ಮಾಡ್ತಿದ್ವಿ ಅದಕ್ಕೂ ಬರ್ಲಿಲ್ಲ ಅಂದ್ರೆ ಇಂಜಿನ್ ಚು ಫೈನಲಿ ಇಂಜಿನ್ ಚೇನ್ ಮಾಡಿ ವರ್ಕ್ಶಾಪಿಗೆ ಕಳ್ಸ್ಕೊಡ್ತಿದ್ವಿ ಅದರ ಬಗ್ಗೆ ಮತ್ತು ಆರೂ ಗಾಲಿಗೆ ಏರ್ ಪ್ರೆಶರ್ ಚೆಕ್ ಮಾಡಿದ್ವಿ ಆರೂ ಗಾಲಿ ಒಳಗೆ ಏರ್ ಪ್ರೆಶರ್ ಕಮ್ಮಿ ಇದ್ರೂ ಕೆ ಎಮ್ ಪಿ ಎಲ್ ಬರ್ಲ ಮತ್ತೆ ಗಾಡಿ ಓಡೋದುಲ್ ಅದ್ರೊಳಗೆ ಬರೇ ಜಾಸ್ತಿ ಕುಡಿತೈತೆ ಅದನ್ನು ನೋಡ್ತೀವಿ ಮತ್ತು ಉಳಿದಿದ್ದು ಜೈಂಟು ಅಶೆಂಬ್ಲಿ ಇದರೊಳಗೆ ಏನೂ ಸೌಂಡ್ ಬರ್ಲಾದಂಗೆ ನೋಡುವುದು ಬ್ರೇಕ್ ಜಾಮ್ ಇರ್ಲಾದಂಗೆ ನೋಡುವುದು ಎಲ್ಲ ರೀತಿಯಿಂದ ಗುಡ್ ಕಂಡೀಷನ್ ಒಳಗೆ ಅದನ್ನು ಗಾಡಿ ಕೊಡ್ಲೈ ಮೇಲೆ ಕೊಡ್ದು ಏಕಂದ್ರೆ ಸಾರ್ವಜನಿಕ ಓಡಾಡುವಂಥ ವಾಹನಗಳ್ ಅಂತಂದು ಹಿಂಗಾಗಿ ಒಳ್ಳೆಯ ಗುಡ್ ಕಂಡೀಷನ್ ಒಳಗೆ ಕೊಟ್ಟು ಒಳ್ಳೆಯ ಕೆಲಸ ಮಾಡಿ ಹೆಸರುವಾಸಿ ತೊಗೊಂಡಿದ್ದು ಈಗ ರಿಟೈರ್ಡಾಗಿ ಮನೆಯೊಳಗ್ ಇದ್ದೀವಿ ಅಷ್ಟೇ ಓಕೆ ತ್ಯಾಂಕ್ ಯು ಸರ್